ನಾನೂ ಒಬ್ಬಳು ಭಾವನಾತ್ಮಕ ಕವಿ ಅಂದರೆ ಭಾವನೆಗಳಿಗೆ ಜಾಸ್ತಿ ಬೆಲೆಯನ್ನು ಕೊಡ್ತಿನಿ ನನ್ನ ಲೇಖನಗಳಲ್ಲಿ ಮತ್ತು ವೈಚಾರಿಕ ಕವಯಿತ್ರಿ ಕೂಡ ಹೌದು ನಾನು ಅಂದರೆ ವಿಚಾರಗಳಿಗೆ ಕೂಡ ಬೆಲೆಯನ್ನು ಕೊಟ್ಟು ನಾನು ಲೇಖನಗಳ್ನ ಬರ್ದಿದೀನಿ ನಾನು ರೀಸೆಂಟಾಗಿ ಬರ್ದಿರೋದು ಅಂತ ಹೇಳಿದ್ರೆ ಲೇಖನಿ ಹಿಡಿದ ವೀರ ಅಂತ ಇದು ಹೇಗೆ ಭಿನ್ನವಾಗಿದೆ ಅಂತ ಹೇಳಿದ್ರೆ ಶಾಸ್ತ್ರದ ಬಗ್ಗೆ ಇದೆ ಅಂದರೆ ನಾವು ಶಾಸ್ತ್ರವನ್ನು ನಂಬಬೇಕೊ ನಂಬಬಾರ್ದೋ ಅನ್ನುವಂಥ ಬಗ್ಗೆ ಇದೆ ಶಾಸ್ತ್ರವನ್ನು ಎಷ್ಟೋ ಜನಗಳು ಅದು ಮೂಢನಂಬಿಕೆ ಇಂದ ಶಾಸ್ತ್ರಗಳನ್ನು ಆಚರಿಸ್ತಾ ಇದಾರೆ ಅಂದರೆ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಶಾಸ್ತ್ರದ ಬಗೆಗಿನ ಅದ್ರದು ಇತಿಹಾಸ ಏನು ಅದ್ರ ಹಿಂದಿನ ಒಂದು ಉದ್ದೇಶ ಏನು ಅನ್ನುವಂಥದ್ನ ನಾನು ಈ ಲೇಕನಿ ಹೇಳಿದ ವೀರ ಎನ್ನುವಂಥ ನಾನು ನಾನು ಲೇಖನಿ ಲೇಖನದಲ್ಲಿ ಬರ್ದಿದ್ದೇನೆ ಹೀಗೆ ನಾನು ಬೇರೆ ಬರಹಗಾರರ ಬರವಣಿಗೆಯನ್ನು ನೋಡ್ದಾಗ ತುಂಬ ಅರ್ಥ ಪೂರ್ಣವಾಗಿರತ್ತೆ ಮತ್ತು ಒಬ್ಬ ಒಂದು ಭಾವನೆಯನ್ನು ನಾನು ತುಂಬ ಚೆನ್ನಾಗಿ ವ್ಯಕ್ತ ಪಡಿಸ್ತೇನೆ ಅಂದರೆ ನನ್ನ ಒಂದು ನನಗೆ ಎಲ್ಲ ಥರದ ಒಂದು ಭಾವನೆಗಳ್ ಇದೆ ಆ ಭಾವನೆಯನ್ನು ನಾನು ನನ್ನ ಬರವಣಿಗೆಯ ಮೂಲಕ ವ್ಯಕ್ತ ಪಡಿಸ್ತೇನೆ ಅಂದರೆ ನಮ್ಮ ಭಾವನೆಯನ್ನು ಬೇರೆ ಒಂದಿಗೆ ಹೇಳ್ಕೊಳೋಕ್ ಆಗದೇ ಇರೋ ಅಂಥ ಸಂದರ್ಭದಲ್ಲಿ ನನ್ನ ಭಾವನೆಗಳನ್ನು ನಾನು ಬರವಣಿಗೆಯ ಮೂಲಕ ವ್ಯಕ್ತ ಪಡಿಸಿದ್ದುಂಟು ಅಂದರೆ ನನ್ನ ಭಾವನೆಗಳನ್ನ ನನ್ನೊಂದಿಗೆ ಹೇಳಿಕೊಳ್ಳುವಂತಹ ಇನ್ನೊಂದು ನನ್ನ ಮುಖ ಪುಟ ಇನ್ನೊಂದು ಕನ್ನಡಿ ಅಂತಾ ಹೇಳ್ಬೌದು ನನ್ನ ಬರವಣಿಗೆಗಳು ನನ್ನ ಭಾವನೆಗಳು ಆಗಿರ್ಬೌದು ಮತ್ತು ನಾನು ಯಾವ್ದಾರು ಒಂದು ಸಂಗತಿಗಳನ್ನು ನೇರ ಸಂಗತಿಗಳನ್ನು ನೋಡ್ದಾಗ ಅದನ್ನು ಕೂಡ ತುಂಬ ವಿಚಾರಾತ್ಮಕವಾಗಿ ನನ್ನ ಬರವಣಿಗೆಯಲ್ಲಿ ಬರೀತಿನಿ ಹಾಗಾಗಿ ನನ್ನ ಕವಿತೆ ತುಂಬ ಕವಿತೆ ಅಥ್ವ ಲೇಖನಗಳು ನನ್ನ ಬರವಣಿಗೆ ಭಿನ್ನವಾಗಿದೆ ಅಂತ ಹೇಳ್ಬೌದು ಮತ್ತು ನನ್ನ ಬರವಣಿಗೆಗಳಲ್ಲಿ ಸುಧಾರಿಸಬಹುದಾದ ಒಂದು ವಿಷಯ ಅಂತ ಹೇಳಿದ್ರೆ ನಾನು ಹೆಚ್ಚಿನ ಭಾವ ಭಾವತಕ್ಕೆ ಭಾವನೆಗೆ ತುಂಬ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಿನಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಬೇಕು ಅನ್ನುವಂಥದು ಅಂದರೆ ಈಗ ಓದುಗಾರರಿಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬೇಕಾಗ್ತಾ ಹೋಗುತ್ತೆ ಅಂದರೆ ಒಂದು ಒಂದು ಯಾವುದು ಒಂದು ಜೋಕ್ ಅನ್ನುವಂಥ ಒಂದು ತಮಾಷೆ ಆಗಿ ಒಂದು ಬರಣಿಗೆಗಳ್ ಇದ್ದಾಗ ಅವರಿಗೆ ಓದೋದಕ್ಕೆ ತುಂಬ ಇಷ್ಟ ಆಗ್ತಾ ಹೋಗುತ್ತೆ ಓದುಗಾರರ ಒಂದು ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಹಾಗಾಗಿ ಭಾವನೆಗಳನ್ನು ಭಾವೋದ್ರೇಕವನ್ನು ಕಡಿಮೆ ಮಾಡಿ ಒಂದು ತಮಾಷೆಯಾಗಿರುವಂಥ ಒಂದು ಲೇಖನಗಳ್ನ ಬರೀಬೇಕು ನನ್ನ ಬರವಣಿಗೆಗಲ್ಲಿ ತಮಾಷೆಯಾಗಿರುವಂಥ ಒಂದು ಲೇಖನವನ್ನ ಮುಂದೆ ತರಬೇಕು ಅನ್ನುವಂಥದ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಬರವಣಿಗೆಯಲ್ಲಿ ಈ ಥರ ಒಂದು ಸುಧಾರಣೆಯನ್ನ ತರಬೇಕು ಮತ್ತು ನನ್ನ ಭಾವನೆ ಇತರ ಬ ಇತರರಿಗಿಂತ ಭಿನ್ನವಾಗಿರೋದು ಅಂತ ಹೇಳಿದ್ರೆ ಭಾವನೆ ಮತ್ತು ಒಂದು ವೈಚಾರಿಕ ರೀತಿಯಲ್ಲಿ ಭಿನ್ನವಾಗಿದೆ ಅಂತ ಹೇಳ್ಬೌದು